ನಮ್ಮ ಪ್ರದೇಶದಲ್ಲಿ ಮಹಿಳೆಯರಿಗೆ ತುಂಬ ಹೊಣೆಗಾರಿಕೆಗಲಿದೆ ಮನೆ ಮನೆಯಲ್ಲಿ ಕೆಲಸ ಮಾಡಬೇಕು ಇದಕ್ಕೆ ಮನೆಯ ಕೆಲಸಗಳಾಗ್ಬೇಕು ಮತ್ತು ಹೊರಗಡೆ ಹೋಗಿ ದುಡಿಯಬೇಕು ತುಂಬ ಒತ್ತಡಗಳಿದೆ ಮಹಿಳೆಯರಿಗೆ ಆದ್ರೂ ಹೊರಗಡೆ ಹೋಗಿ ತುಂಬ ಕೆಲಸ ಮಾಡ್ತಾಯಿದ್ದಾರೆ ಕ್ರಮೇಣ ಇದು ಹೌದು ಅಂದರೆ ಒಂದು ಮನೆಯಲ್ಲಿ ಗಂಡ ಹೆಂಡ್ತಿ ಮಕ್ಕಳು ಇರುವಾಗ ಗಂಡ ಮನೆ ಮನೆಯ ಕೆಲಸ ತಾ ಹೆಣ್ಣಿಗೆಷ್ಟು ಮುಖ್ಯವೋ ಅಷ್ಟೇ ಗಂಡಸರಿಗೆ ಕೂಡ ಮುಖ್ಯ ಮನೆಯ ಕೆಲಸದಲ್ಲಿ ಸ್ವಲ್ಪ ಸಹಾಯ ಮಾಡಬೇಕು ಹೊರಗಡೆ ಹೋಗಿ ಕೆಲಸ ಮಾಡುವ ಮಹಿಳೆಯರಿಗೆ ತುಂಬ ತುಂಬ ಒತ್ತಡಗಳಿರ್ತದೆ ಆ ಒತ್ತಡಗಳಲ್ಲಿ ಮನೆಯದ್ದು ಕೂಡ ನೋಡಲಿಕ್ಕೆ ಆಗುವುದಿಲ್ಲ ಮಕ್ಕಳ ಮಕ್ಕಳದ್ದು ಕೂಡ ನೋಡಬೇಕು ಎಲ್ಲ ಕೆಲಸವನ್ನು ಮಾಡುವಾಗ ತುಂಬ ಕಷ್ಟ ಕಷ್ಟ ಆಗ್ತದೆ ಮತ್ತು ಉದ್ಯೋಗಕ್ಕೆ ಬೇರೆ ಬೇರೆ ಕಡೆ ನಮ್ಮ ಮಹಿಳೆಯರು ದೂರ ದೂರ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ ಬೇರೆ ಕಡೆಗೆ ಹೋಗ್ತಿದ್ದಾರೆ ಅಂದರೆ ಇದು ಹಳ್ಳಿ ಪ್ರದೇಶ ಅಲ್ಲ ಈಗ ಹಳ್ಳಿ ಪ್ರದೇಶಗಳಲ್ಲೆಲ್ಲ ಕೆಲಸ ಇರುವುದಿಲ್ಲ ಪಟ್ಟಣಕ್ಕೆ ಕೆಲಸ ಅರಸುತ್ತ ಪಟ್ಟಣಕ್ಕೆಲ್ಲ ಹೋಗ್ಬೇಕು ಅಲ್ಲಿ ಕೆಲಸ ಅಂದರೆ ಸರ್ಕಾರಿ ಕೆಲಸ ಎಲ್ಲ ತುಂಬ ಹೆಣ್ಮಕ್ಳಿಗೆ ಈಗ ಸರ್ಕಾರಿ ಕೆಲಸಯೆಲ್ಲ ತುಂಬ ಕಡಿಮೆ ಅಂದರೆ ಹೊರ ರಾಜ್ಯದ ಮಹಿಳೆಯರಿಗೆ ಹೆಚ್ಚು ಇಲ್ಲಿ ಒಂದು ಪೋಲಿಸ್ ಸ್ಟೇಷನ್ ಆಗಲಿ ಅಥವಾ ಬ್ಯಾಂಕಲ್ಲಾಗಲಿ ಇಲ್ಲಿ ದಕ್ಷಿಣ ಆ ಆ ಈ ಜಿಲ್ಲೆಯ ಹೆಣ್ಮಕ್ಳಿಗೆ ಕೆಲಸಲ್ಲಿ ಕೊಡು ಕೊಡುವುದಿಲ್ಲ ಕಡಿಮೆ ಸರ್ಕಾರಿ ಕೆಲಸ ಬೇರೆ ಬೇರೆ ಕಡೆ ಟ್ರಾನ್ಸ್ ಮಾಡು ಟ್ರಾನ್ಸ್ಫರ್ ಮಾಡುವುದು ಜಾಸ್ತಿ ಅಲ್ಲಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ದೂರದವರು ನಮ್ಮ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಇಲ್ಲಿ ಕೆಲಸ ಇಲ್ಲ ಈ ಪ್ರದೇಶದವರು ಇತರ ಯಾವುದೇ ಕೆಲಸಗಳಿಗೆ ಕೆಲಸಗಳಿಗೆಲ್ಲ ಹೋಗ್ತಾರೆ ಬ್ಯಾಗು ಹೊಲಿಯುವ ಕೆಲಸವಾ ಅಥವಾ ಬಟ್ಟೆ ಹೊಲಿವ ಬಟ್ಟೆ ಅಂಗಡಿ ಕೆಲಸವಾ ಮತ್ತು ಫ್ಯಾನ್ಸಿ ಅಂಗಡಿಗೆ ಇಂಥ ಕೆಲಸಗಳಿಗೆಲ್ಲ ಹೋಗಿ ಕೆಲಸ ಮಾಡ್ತಾರೆ ಇದರಿಂದ ಮ ನಮ್ಮ ಮಹಿಳೆಯರಿಗೆ ನಮ್ಮ ಈ ಪ್ರದೇಶದ ಮಹಿಳೆಯರಿಗೆ ಕೂಡ ಒಂದು ಸರ್ಕಾರಿ ಉದ್ಯೋಗಗಳನ್ನು ಕೊಡಬೇಕು ಅವರು ಕೂಡ ಇದರಲ್ಲಿ ಒಂದು ಮುಂದೆ ಬರಬೇಕು ತುಂಬ ಕಲಿತ ಹುಡುಗಿಯರೀಗ ಮನೆಯಲ್ಲೇಷ್ಟೋ ಹೆಣ್ಣು ಮಕ್ಕಳು ಮನೆಯಲ್ಲಿ ಇದ್ದಾರೆ ಮನೆಯಲ್ಲಿ ಕು ಮನೆಯ ಕ ಶಿಕ್ಷಣ ಪಡೆದು ಮನೆಯಲ್ಲಿ ಏನು ಕೆಲಸ ಇಲ್ಲದೆ ಕೂಡ ಮನೆಯಲ್ಲಿ ಕೂತ ಹೆಣ್ಮಕ್ಳು ಕೂಡ ಇದ್ದಾರೆ ಅಂಥವರಿಗೆಲ್ಲ ನಮ್ಮ ಸರ್ಕಾರ ಒಂದು ಉದ್ಯೋಗವನ್ನು ಆ ಆ ಪ್ರದೇಶದಲ್ಲಿ ಒಂದೊಂದು ಉದ್ಯೋಗವನ್ನು ಕಲಿಸ ಕಲ್ಪಿಸಬೇಕು ಮತ್ತು ಮಹಿಳೆಯರನ್ನು ಕೂಡ ಒಂದು ಸಹ ಗಂಡಸರಷ್ಟೇ ಮ ಪುರುಷರಷ್ಟೇ ಸಮಾನತೆಯಲ್ಲಿ ಹೆಣ್ಣು ಮಕ್ಕಳನ್ನು ಕೂಡ ನೋಡಬೇಕು ಯಾವುದೇ ಕೆಲಸದಲ್ಲಿ ತಾರತಮ್ಯ ಮಾಡಬಾರ್ದು ಸಂಬಳದಲ್ಲಿ ಈಗ ನೋಡಿದರೆ ತುಂಬ ಸಮಸ್ಯೆಗಳುಂಟು ಅಂದರೆ ಗಂಡಸಿಗೆ ಒಂದು ಹದಿನೈದು ಸಾವಿರ ಸಂಬಳ ಇದ್ದರೆ ಅದೇ ಕೆಲಸವನ್ನು ಹೆಣ್ಣು ಮಗು ಹೆಣ್ಣು ಮಕ್ಕಳು ಮಾಡ್ತಾರೆ ಆದರೆ ಸಂಬಳದಲ್ಲಿ ತುಂಬ ತಾರತಮ್ಯ ಇದೆ ಅಂದರೆ ಹೆಣ್ಮಕ್ಳಿಗೆ ಅದರಲ್ಲೊಂದು ಏಳು ಸಾವಿರ ಕೊಡ್ತಾರೆ ಈಗ ಒಂದು ಕಲ್ಲು ಕಡಿ ಕಡಿಯುವ ಕೆಲಸಕ್ಕೆ ಹೋದ್ರು ಗಂಡಸರಿಗೆ ಮತ್ತು ಹೆಂಗ್ ಹೆಂಗಸರಿಗೆ ತುಂಬ ವ್ಯತ್ಯಾಸಗಳಿದೆ ನೋಡಿ ಅಲ್ಲಿ ಗಂಡಸರಿಗೆ ದಿನಕ್ಕೆ ಏಳುನೂರು ಎಂಟುನೂರು ರೂಪಾಯಿ ಸಂಬಳ ಕೊಟ್ಟರೆ ಹೆಣ್ಣು ಮಕ್ಕಳನ್ನು ಖಾಲಿ ನಾನೂರು ರೂಪಾಯಿ ಸಂಬಳ ಕೊಟ್ಟು ಕೆಲಸ ದುಡಿಸ್ತಾರೆ ತುಂಬ ದುಡಿಸ್ತಾರೆ ಹೆಣ್ಣು ಮಕ್ಕಳಿಗೆ ಇದೆಲ್ಲ ಬದಲಾಗಬೇಕು ಮತ್ತು ಕಲಿತ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಉದ್ಯೋಗವ ಉದ್ಯೋಗವನ್ನು ಕಲ್ಪಿಸಬೇಕು ಆ ಮಕ್ಕಳು ಮನೆಯಲ್ಲಿ ಕೂತು ಸುಮ್ಮನೆ ಸಮಯ ವ್ಯರ್ಥ ಮಾಡುವುದಕ್ಕಿಂತ ಒಳ್ಳೆಯ ಉದ್ಯೋಗವನ್ನೆಲ್ಲ ಅವರಿಗೆ ಕಲಿಸ ಕಲ್ಪಿಸಬೇಕು ಸರ್ಕಾರ ಒಂದು ಈ ಈ ಯೋಜನೆಯನ್ನು ಮಾಡಬೇಕು ಹೆಣ್ಣು ಮಕ್ಕಳಿಗೆ ದೂರ ದೂರ ಹೋಗಿ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಮನೆಯದ್ದು ಕೂಡ ನೋಡಬೇಕು ಮನೆಯಲ್ಲಿ ಮಕ್ಕಳನ್ನು ಸಾಕಬೇಕು ಅಂಥದ್ದರಲ್ಲಿ ದೂರ ಹೋಗಿ ಕೆಲಸ ಮಾಡುವುದಂದ್ರೆ ತುಂಬ ಕಷ್ಟದ ಕೆಲಸ ಮತ್ತು ಮಹಿಳೆಯರಿಗೆ ಮಹಿಳೆಯರನ್ನು ಕೂಡ ಸಮಾನತೆಯಲ್ಲಿ ನೋಡಿದರೆ ಕೆಲಸ ನೋಡಿದರೆ ಅವರು ಗಂಡಸರಷ್ಟೇ ಕೆಲಸ ಹೆಂಗ್ ಹೆಂಗ್ ಹೆಂಗಸರು ಕೂಡ ಮಾಡ್ತಾರೆ ಹೆಣ್ಣು ಮಕ್ಕಳು ಕೂಡ ಅಷ್ಟೇ ಕೆಲಸ ಮಾಡ್ತಾರೆ ಯಾವ ಕೆಲಸದಲ್ಲೂ ಕೂಡ ಈಗ ಒಂದು ಒಂದು ಯಾವುದೇ ಯಾವುದೇ ಮಟ್ಟದಲ್ಲಿಯು ಕೂಡ ಹೆಣ್ಣು ಮಗು ಯಾವುದ್ರಲ್ಲೂ ಕೂಡ ಕಡಿಮೆ ಇಲ್ಲ ಒಂದು ಹೆಣ್ಣು ಹುಡುಗಿ ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಅವಳನ್ನು ಆ ಗಂಡಸರಿಗೆ ಕೊಡೋ ಸಂಬಳದಷ್ಟೇ ಹೆಣ್ಣು ಮಕ್ಕಳಿಗೆ ಕೂಡ ಕೊಡ್ಬೇಕಂತ್ಹೇಳಿ ನಮ್ಮ ಒಂದು ಆಶಯ ಮತ್ತು ಶಿಕ್ಷಣ ಮಕ್ಕಳಿಗೆ ಕೂಡ ಶಿಕ್ಷಣ ಒಂದು ಗಂಡು ಮಗುವಿಗೆ ಇಷ್ಟು ಅಷ ಹೆಣ್ಣು ಮಕ್ಕಳಿಗೆ ಯಾಕೆ ಇಷ್ಟು ಇಂಥ ಶಿಕ್ಷಣ ಅಂತ ಹೇಳ್ಬಾರ್ದು ಅಂದರೆ ಗಂಡಸರಷ್ಟೇ ಗಂಡುಮಗುವಿನಷ್ಟೇ ಶಿಕ್ಷಣವನ್ನು ಹೆಣ್ಣು ಮಕ್ಕಳಿಗೆ ಕೂಡ ಕೊಡಬೇಕು ಹೆಣ್ಣು ಮಕ್ಕಳಲ್ಲಿ ತಾರತಮ್ಯ ಮಾಡಬಾರ್ದು ಹೆಣ್ಣು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಕೂಡ ಸಮಾನತೆಯಲ್ಲಿ ನೋಡ್ಬೇಕಂತ್ಹೇಳಿ ನನ್ನ ಒಂದು ಅಭಿಪ್ರಾಯ ಹೆಣ್ಮಕ್ಳಿಗೆ ಅಂದರೆ ಕೆಲಸದಲ್ಲಿ ತುಂಬ ಹಾರ್ಡ್ ಕೆಲಸ ಕೂಡ ಹೆಣ್ಮಕ್ಳು ಮಾಡ್ತಾರೆ ಅಂದರೆ ಎಂಥ ಒಂದು ಈಗ ಮಿಷಿನಲ್ಲಿ ಗದ್ದೆ ಉಳುವ ಕೆಲಸ ಕೂಡ ಹೆಣ್ಣು ಮಕ್ಕಳು ಮಾಡ್ತಾರೆ ಅಂತ್ಹೇಳಿದ್ರೆ ಅಷ್ಟು ಅಷ್ಟು ಟ್ಯಾಲೆಂಟಿದೆ ಈಗ ಈಗಿನ ಹೆಣ್ಣು ಮಕ್ಕಳಿಗೆ ಅಂಥ ಕೆಲಸಗಳನ್ನೆಲ್ಲ ಹೆಣ್ಣು ಮಕ್ಕಳು ಕೂಡ ಮಾಡ್ತಾರೆ ಸಂಬಳ ಕೂಡ ಕೊಡುವಾಗ ಸಮಾನ ರೀತಿಯಲ್ಲಿ ಯಾವುದೇ ಕೆಲಸದಲ್ಲಿ ಗಂಡಸರಷ್ಟೇ ಸಮಾನವಾದ ಇದು ವೇತನ ಕೂಡ ಮಹಿಳೆಯರಿಗೆ ಕೂಡ ಸಿಗಬೇಕು ನನ್ನ ನನ್ನ ಪ್ರಕಾರ ಅಂತ್ಹೇಳಿ ನನ್ನ ಅನಿಸಿಕೆ